ನಾ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದವ ನನಗ ಎಲ್ಲರೆ ನಾವು ಚಲೋ ನಮ್ಮ ದೋಸ್ತರೆಲ್ಲ ಗ್ರೂಪ್ ಇರ್ತದ ನಮ್ಮದು ಒಂದು ಹತ್ತು ಜನದ ಗ್ರೂಪದ ನಮ್ಮದು ನಾವೆಲ್ಲ ಸಂಗಟ್ಟೆ ಕಲ್ತೆವು ಫಸ್ಟ್ ಇಯರ್ ಹಿಡ್ದು ಫೈನಲ್ ಇಯರ್ ತನಕ ಈಗ ನಾವು ಫೈನಲ್ ಇಯರ್ನಾಗ ಇದ್ದೀನಿ ನಾವೆಲ್ಲ ಡಿಸೈಡ್ ಮಾಡಿದ್ದೆವು ಈ ಫೈನಲ್ ಇಯರ್ನಾಗ ಇದ್ದೆವಪ್ಪಾ ಮುಂದೆ ಎಲ್ಲಿ ಸಿಕ್ತಿವೊ ಎಲ್ಲಿಲ್ಲೋ ಓದದೆಲ್ಲ ಆಗಿದ್ನಮ್ಮು ಫಸ್ಟ ನಮ್ಮದು ನಡು ಸೆಮ್ ಎಕ್ಸಾಮಿಂದು ಸೆಮ್ ಎಕ್ಸಾಮ್ ಆಗಿದ್ದು ನಮ್ಗೆ ಜರ ಬ್ರೇಕಿತ್ತು ಚಲೋ ಒಂದು ಹತ್ತು ದಿನದ ಬ್ರೇಕ್ ಇತ್ತು ನಮ್ಗೆ ನಾವೆಲ್ಲ ಡಿಸೈಡ್ ಮಾಡಿದ್ದೆವ ಎಲ್ಲರೆ ಹೋಗಾಮಿ ಎಲ್ಲರೆ ತಿರ್ಗಾಡಮ್ಮಿ ಮತ್ತು ಮುಂದೆ ಎಲ್ಲ ಸಿಕ್ತೆವೋ ಇಲ್ಲೋ ಅಂತ ಹಿಂಗೆ ಮಾ ದೋಸ್ರ್ ನಡುವೆಲ್ಲ ಮಾತ್ನಡಿಲತಿತ್ತೂ ಒಬ್ಬ ದೋಸ್ತ ಅಂದ ರಾಜಸ್ತಾನಿ ಜೈಸಲ್ ಮರಿ ಹೋಗಮ್ಮಿ ಅಂತ ನಾವು ನಾವು ಅಂದೆವು ಇಲ್ಲಲೇ ಬರಗಾಲದ ಎಲ್ಲಿ ಅವನು ಮತ್ತು ಬಿಸಿಲ್ನಾಗೆ ತ್ರಾಸಾಗಿ ಕೂತ್ಬಿಡ್ತೇವು ಮತ್ತೆಲ್ಲಿ ಬಿಸಲ್ನಾಗ ಹೋಗ್ತಿವಿ ಮತ್ತು ನಾವ್ ಹೋಟಲ್ಗಳೆಲ್ಲ ರೊಕ್ಕ ಖರ್ಚಾ ಭಾಳ ಬರ್ತಾದ ಅಂತ ಇನೊಬ್ಬ ದೋಸ್ತ್ ಅಂತಾನ ಆಯ್ತಪ್ಪ ಮ್ಯಾಲೆ ಬೇಡ ಕೆಳಗಿನ್ ಸೈನ್ಯ ಭಾರತದ್ ಕೆಳ ಹೋಗೋಣು ಅಂತ ಕೆಳಾಗ ನೋಡುವೊಕೆ ಕೇರಳ ಕಡೆ ಹೋಗಮಿ ಇಲ್ಲ ತಮಿಳ್ನಾಡು ಅಂತ ಕಡೆ ಹೋಗಮಿ ಎಲ್ಲಿ ತಣ್ಣಗಿರ್ತವ ಅಲ್ಲಿ ಹೋಗಮ್ಮಿ ಅಂತ ದೋಸ್ತ ನಾ ಬಿ ಯೋಚನೆ ಮಾಡ್ದೆ ಇಲ್ಲ ಕರೆಕ್ಟದ ಕರೆಕ್ಟೇ ಅನ್ಲತಾನ ತಣ್ಣಗಿದಿದ್ದ ಕಡೆ ಹೊರ್ಡ್ತಾರ ಹೋದ್ರೆ ಯಾರಿಗು ತ್ರಾಸ ಆಗೋಲ್ಲ ಏನು ಆಗೋಲ್ಲ ನಾವು ಯೋಚನೆ ಮಾಡ್ತೀವಿ ಮತ್ತು ಅಂದ್ರೆ ಮತ್ತು ಚಲೋ ರೋಡ್ ಟ್ರಿಪ್ ಮಾಡಮಿ ಕೇರಳ ಕಡೆ ಹೋಗಿ ಧನುಷ್ ಕೋಡಿ ಅಲ್ಲೆಲ್ಲ ನೋಡಿ ಬರಮ್ಮಿ ಚಲೋ ಎಲ್ಲ ಟೀ ಪ್ಲ್ಯಾಂಟೇಶನ್ಗಳೆಲ್ಲ ಚಲೋ ಇರ್ತಾವ ಅಲ್ಲಿ ಅದು ಯೋಚನೆ ಮಾಡಿ ನಾವು ಕೆಳಗಾಗ ಸೌತ್ ಇಂಡಿಯ ಕಡೆ ತಿರುಗಾಡ್ಬೇಕಂತ ಅಂದಿವಿ ಸೌತ್ ಇಂಡಿಯ ತಿರ್ಗಾಡ ಬೋಕು ಅಂದ್ರೆ ಚಲೋ ಎಲ್ಲ ರೋಡ್ಗಳೆಲ್ಲ ಭಾಳ್ ಚಲೋ ಮಾಡಿಟ್ರು ನಮ್ಮ ಸರ್ಕಾರದವ್ರು ನಮ್ಮ ಸಲಕ್ಕ ತೊ ರೋಡ್ ಟ್ರಿಪ್ ಮಾಡೋದು ಭಾಳ್ ಚಲೋ ಐಡಿಯಾದ ನಮ್ಮ ಸಲಕ ಅಂತ ನಾ ನಮ್ಮ ದೋಸ್ತರ ಮುಂದೆ ಹೇಳ್ದೆ ರೋಡ್ ಟ್ರಿಪ್ ಮಾಡೋಣ ಮಾಡ್ರಲ್ಲೇ ಅಂತ ನಮ್ಮ ದೋಸ್ತರು ಎಲ್ಲರು ಚಲೋ ಹೋಗುವಪ್ಪ ನಡಿ ಮಜಾ ಮಾಡಮ್ಮಿ ಎಲ್ಲ ಎಲ್ಲಾರು ನಡು ಖರ್ಚ್ ಆಯ್ತಂದ್ರೆ ಬಿ ಖರ್ಚ ಕಮ್ಮಿ ಬರ್ತದ ಎಲ್ಲರ ನಡು ಖರ್ಚ ಹಾಕಮ್ಮಿ ಸೊಲ್ಪ ಸ್ವಲ್ಪ ಸೊಲ್ಪ ಸ್ವಲ್ಪ ಎಲ್ಲರು ಮಸ್ತ್ ಚಲೋ ಒಂದೇ ಗಾಡಿ ಮಾಡಿದ್ರು ಮಸ್ತ್ ಆತದ ದೊಡ್ಡದು ಗಾಡಿ ತಗೊಂಡು ಅಂದ್ರೆ ಎಲ್ಲರು ಸೇರ್ತೀವಿ ಅದ್ರೊಳಗೆ ಇಲ್ಲ ಎರಡೆರಡು ಸಣ್ಣ ಸಣ್ಣ ಎರಡು ಗಾಡಿ ತಗೊಂಡು ಹೊದ್ರು ಬಿ ಭಾಳ ಮಸ್ತ್ ಆತದ ಅದ್ರೊಳಗೆ ಏನಾಯ್ತೋ ನಮಗೆ ನಮ್ದು ಏನಪ್ಪೋ ಏನಾಯಿ ಇಬ್ಬರು ದೋಸ್ತರು ಈಗ ಎಲ್ಲೋ ಹೊರಗೆ ಬೇರೆ ಕಡೆ ಹೋರ್ ಈಗ ಅವ್ರಿಗು ಫಾಮ್ಲಿ ಸಂಗಟ್ಟ ಹೊರ ಊರಿಗೆ ಹೋಗಕೋವಂತಂದರು ಅವರು ಊರಿಗೆ ಹೋಗಬೇಕಂತ ಅವ್ರಿಗೆ ಬಂತೊ ಅವ್ರು ಫ್ಯಾಮ್ಲಿ ಸಂಗಟ ಅಥ್ವ ನಾವು ಏವು ಮಾಡ್ದೇವು ಉಳ್ದ ಎಂಟು ಮಂದಿ ನಾವು ಎಂಟು ಮಂದಿ ಎಲ್ಲ ಖರ್ಚ ಎಲ್ಲ ರೊಕ್ಕ ಅದು ಎಲ್ಲ ನೋಡಿದೆವು ಬೇರೆ ಕಡೆ ಎಲ್ಲರೇ ಸೆಲ್ಫ್ ಡ್ರೈವಿಂಗ್ ನಾವು ನಾವೇ ಕರ್ಕೊಂಡು ಹೊಯೋದು ಸಿಕ್ತದೇನೋ ಗಾಡಿ ಕೊಡ್ತರೇನೊ ಹಂಗೆ ಯಾರ್ಯಾರೆ ಅಂತ ಹಿಂಗೆ ನಮ್ಮ ಗೊತ್ತಾಗಿ ನಮ್ಮ ದೋಸ್ತ್ರುದು ಯಾರೋ ಒಬ್ಬರು ಇದ್ರು ಅವ್ರು ಬಾಡಿಗೆ ಗಾಡಿ ಕೊಡ್ತಿರು ಬಾಡ್ಗಿಗೆ ಗಾಡಿ ಕೊಡ್ತಿರೋವಂಥ ಎಷ್ಟು ದಿನ ಸಲ ಕೊಡ್ತಾರೆ ಅದು ಏನು ಇಲ್ಲಾಂತ ಅವರೆಲ್ಲ ಕೇಳೋರು ಇದ್ದದ್ರು ಅಥ್ವ ನಾವು ಏನು ಮಾಡಿದೆವು ಅವ್ರದು ಆಫೀಸಿಗೆ ಹೋದೇವು ಬೆಳಗ್ಗೆ ಮುಂಜಾನೆ ಮುಂಜಾನೆ ಆಫಿಸ್ಗೆ ಹೋದೇವು ಆಫೀಸ್ಗೆ ಹೋಗದಾಗ ನಾವುರು ಕೇಳಿದೆ ನಾವು ಕೇಳ್ದೆವು ಅವ್ರಿಗೆ ಫಸ್ಟ ನೋಡ್ರಿ ಸರ ನಮ್ಗೆ ನಾವೆಲ್ಲ ಎಂಟು ಮಂದಿ ದೋಸ್ತರು ಇದ್ದೆವು ಎಂಟು ಮಂದಿ ದೋಸ್ತರು ನಾವು ಕೇರಳದೆಲ್ಲ ಸುತ್ತಾಡಬೇಕು ಅಂತ ಅನತ್ತೀವ್ ನಮಗೆ ಗಾಡಿ ಕೊಡ್ರಿ ಈ ಒಂದು ಬಾಡಿಗೆ ಕೊಡ್ರಿ ಗಾಡಿ ಎಷ್ಟು ಅದ ನಿಮ್ದು ಪ್ರೈಸ್ ಅಂತ ಹೇಳಿದ್ರ್ ಅವರು ಪ್ರೈಸ್ ಕೇಳೋದವಾನ ಅವರಂದ್ರು ಹಿಂಗ ಗಾಡಿ ಪ್ರೈಸ್ ಹೇಳೋಕ್ ಬರಲ್ರಿ ನಮ್ಗೆ ನಾವು ಎಷ್ಟ್ ಕಿಲೋಮೀಟರ್ ತಿರುಗಾಡ್ತಿರಿ ನೀವು ಎಷ್ಟ್ ಕಿಲೋಮೀಟರ್ ಆತದ ಅದು ಒಂದು ಕಿಲೋಮೀಟ್ರಿಗೆ ಆತ ಅಷ್ಟು ಪ್ರಕ ಅಷ್ಟು ಪ್ರಕಾರನು ಹಾಂಗೆ ನಾವು ಗಾಡಿದು ಪ್ರೈಸ್ ಹಚ್ತೀವಿ ರೀ ನಮಗೆ ಗಾಡಿದು ರೊಕ್ಕ ಕೊಡ್ಲಕ್ಕೆ ಬರೋಲ್ಲ ನೀವು ಎಷ್ಟ್ ತಿರುಗಾಡ್ತಿರಿ ಅದ್ರದು ಮ್ಯಾಲೆ ಗಾಡಿದು ಗಾಡಿದು ನಿಮಗೆ ಬಾಡ್ಗೆ ಕೊಡೋಕ್ ಬರ್ತದ ಅಂತ ಹೇಳಿದ್ರಪ್ಪ ನಮಗೆ ಅವರು ನಾವು ಎಲ್ಲ ಮತ್ತು ಇನೊಂದ್ಸಲ ಮನೆಗ್ ಹೋಗಿ ನಾವೆಲ್ಲ ಯೋಚನೆ ಮಾಡ್ದೇವು ನಮ್ದು ಎಲ್ಲ ಎಟ್ಟೆಟ್ಟೊ ಎಷ್ಟ್ ಕಿಲೋಮೀಟ್ರ್ ಓಡಾಡ್ತಿವಪ್ಪ ನಾವು ಪೆಟ್ರೋಲಿನ ಖರ್ಚಾ ಮತ್ತು ಡೇ ಇದು ಡಿಸೆಲಿನ ಖರ್ಚಾ ಏಟ ಬರ್ತದೆ ನಮ್ಮದು ಇರೋದ್ ರೊಕ್ಕ ಇರಲು ಖರ್ಚಾ ಊಟ ಮಾಡೋದ್ ಖರ್ಚಾ ತಿರ್ಗ್ಯಾಡೋದ್ ಖರ್ಚಾ ಎಷ್ಟ್ ಬರ್ತಾದೆ ಅಂತೆಲ್ಲ ನೋಡಿದೆವು ನಾವೆಲ್ಲ ಕೇರಳ ಮತ್ತು ಊಟಿ ರಾಮೇಶ್ವರಮ್ ಅಲ್ಲೆಲ್ಲ ತಿರ್ಗಾಡ್ಬೇಕಂತ ಪ್ಲ್ಯಾನ್ ಇತ್ತು ನಮ್ಮದು ನಮ್ಮದು ರೋಡ್ ಟ್ರಿಪ್ ಮಾಡೋದು ಭಾಳ ಚಲೋ ಪ್ಲ್ಯಾನ್ ಇತ್ತು ನಮಗೆ ಬೇಕಾಗಿದ್ದು ಗಾಡಿ ಎಲ್ಲಾದು ನಾವು ಅವ್ರ ಬಲ್ ಮತ್ತು ಹೋದೆವು ನಾವು ಹೇಳಿದೆವು ಇಷ್ಟ್ ಇಷ್ಟ್ ಕಿಲೋಮೀಟರ್ ತಿರ್ಗ್ಯಾಡ್ಬೋದು ರೀ ನಮಗೆ ನಮಗೆ ಒಂದಾರ ಆರು ದಿವಸ ಏಳು ದಿವಸ ಹತ್ತು ಹತ್ತಿರದ ನಿಮಗೆ ವಾಪ್ ಹೋಗಿ ವಾಪಾಸ್ ಬರ್ಲಕ ನಾವೆಲ್ಲ ಸಾವ್ಕಾಶಿ ನಡೆಸೋರಿದ್ದೀವಿ ರೀ ಗಾಡೀ ನಾವು ನಾವು ಅಟ್ಟೊನ್ದ್ ಫಾಸ್ಟ್ ನಡ್ಸೊಲ್ಲ ಏನು ನಡ್ಸೊಲ್ಲ ಚಲೋ ಸಾವ್ಕಶ್ವಾಗಿ ಬರ್ತೀವಿ ನಮಗೆಲ್ಲ ಹಿಂಗದ ರೇಟ್ ನಮ್ಗೆ ಇಷ್ಟ್ ಇಷ್ಟ್ ಜಾಗಗಳ್ ತಿರ್ಗಾಡ್ಲೆತಿವಿ ನಮಗೆ ಎಷ್ಟ್ ಕೊಡ್ತೀರಿ ನೀವು ಅಂತ ಅಂದಳು ಅಂತ ಅಂದರು ನಮಗೆ ನಾವು ಅಂದೆವು ಅವ್ರಿಗೆ ಇಷ್ಟೆಲ್ಲ ತಿರ್ಗ್ಯಾಡೋದ್ ಎಲ್ಲ ರೇಟ್ ನಮ್ದು ಇದೆಲ್ಲ ಪ್ಲ್ಯಾನ್ ಅದ ನಿಮಗ್ ಹೇಳಿವಿ ಯಾವಾಗ್ ಗಾಡಿ ಕೊಡ್ತೀರಿ ಎಷ್ಟು ಇದರು ಸಲಗ್ ಕೊಡ್ತೀರಿ ಗಾಡಿ ಅಂತ ಕೇಳೋದೇವಪ್ಪ ನಾವು ಅವರಂದರು ನೋಡ್ರಿ ನಿಮ್ಮದು ಪ್ರಕಾರ ನಾವು ದೊಡ್ಡದು ಗಾಡಿ ಕೊಡ್ತೀವಿ ನಮಗೆ ದೊಡ್ದದು ಗಾಡಿ ಕೊಡ್ತೀವಿ ನಿಮಗೆ ಚಲೋ ಕಂಫರ್ಟೆಬಲ್ ಇರ್ತದ ನಿಮಗ್ ಡ್ರೈವರ್ ಬೇಡ ನೀವೇ ಗಾಡಿ ನಡಸ್ಕೊಂಡು ಹೋಯ್ತಿರ ಅಂದ್ರೆ ಭಾಳ್ ಚಲೋ ಆಯಿತು ನಮ್ಮ ಬಲ್ ಬಿ ಡ್ರೈವರಿಗೆ ಒಂದು ಸ್ವಲ್ಪ್ ಶಾರ್ಟೆಜ್ ನಡ್ದದ ಅಂತ ಅಂದರು ಅವರು ಡ್ರೈವರ ನಮ್ಗೆ ನಿಮಗು ಕೊಡೋಕಾತಿದಿಲ್ಲ ಆ್ಯಂಡ್ ನಿಮಗು ಬೇಡ ಡ್ರೈವರ್ ಭಾಳ್ ಚಲೋ ಐತಂತಂದ್ರು ಹ್ಞೂರಿ ಸರ ನಾವೇ ನಾವೇ ಡ್ರೈವ್ ಮಾಡ್ಕೊಂಡು ಹೋಯ್ತೀವ್ ರೀ ನಮಗೆ ನಾವು ದೋಸ್ತರೆಲ್ಲ ಚಲೋ ನಡೆಸ್ತೀರಿ ಗಾಡಿ ಏನು ಮಾಡೋಲ್ ನಿಮ್ಮ ಗಾಡಿಗಾಂತ ಅಂದೆವು ನಾವು ಆಯ್ತು ರೀ ನಿಮ್ಮ ಕೊಡ್ಲತೀವ್ರಿ ಗಾಡಿ ಇಷ್ಟ್ ಇಷ್ಟ್ ರೊಕ್ಕ ಅದ ಅಂತ ಹೇಳ್ದೋರು ಅವರು ಇಷ್ಟ್ ರೊಕ್ಕ ಅದ ಅಂತ ನಾನು ನಾವು ಬಿ ಒಂದು ಸ್ವಲ್ಪ ಬಾರ್ಗೈನಿಂಗ್ ಮಾಡ್ದೇವು ಇಷ್ಟ್ ಆಗಲ್ರಿ ಸರ್ರ ಇನ್ನೊಂದು ಸ್ವಲ್ಪ್ ಕಮ್ಮಿ ಮಾಡ್ರಿ ಅಂತ ಅವರಂದ್ರು ಆಯಿತು ಇನೊಂದು ಸ್ವಲ್ಪ್ ಕಮ್ಮಿ ಮಾಡೋದ ಕಮ್ಮಿ ಮಾಡಿದ್ರು ಸರ್ರ ಕಮ್ಮಿ ಮಾಡೋದಾದ್ರಾ ಕೊಟ್ಟರು ಒಂದು ಸ್ವಲ್ಪ ಒಂದು ಸ್ವಲ್ಪ ಆಗ ನಾವು ನಾವು ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ್ ಕಮ್ಮಿ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ದೆವು ಒಂದು ರೇಟ್ ಫಿಕ್ಸ್ ಮಾಡದಾಗನಾ ಆಯಿತು ಅವ್ರು ಗಾಡಿ ಕೊಟ್ಟು ಬಿಟ್ಟರು ನಾವು ಹೋಗೊರಿದ್ದಿದ್ದೆವು ಸೋಮವಾರ ಮುಂಜಾನೆ ಬಿಡೋರು ಇದ್ದಿದಿರೋ ನಸುಕಿನ ಮೂರುಕ್ಕೆ ನಾಲ್ಕುಕ್ಕೆ ತ್ ನಾವೇನು ಮಾಡ್ದೆವು ನಾವು ಮತ್ತು ಇನೊಬ್ಬ ನಮ್ಮ ದೋಸ್ತ ಹೋಗಿ ಅವರು ಬಳಿಂದು ರಾತ್ರಿನೇ ಗಾಡಿ ತೊಗೊಂಡು ಬಂದಿದೇವು ರವಿವಾರ ರಾತ್ರಿನೇ ತಗೊಂಡು ಬಂದಿದೇವು ಗಾಡಿ ಆಯಿತು ಮುಂಜಾನೆ ಶುರು ಆಯಿತು ನಮ್ಮದು ಟ್ರಿಪ್ಪ ಬೆಳಗ್ಗೆ ಮುಂಜಾನೆ ಮೂರುಕ್ಕೆ ನನ್ನ ದೋಸ್ತರೆಲ್ಲ ನಮ್ಮ ಮನೆಗೆ ಮಲ್ಕೊಂಡಿದ್ರು ರಾತ್ರಿಯೆಲ್ಲ ಮುನ್ನ ಹೋಗುವಾಗ ಮುಂಜಾನೆ ಮೂರುಕ್ಕೆ ಹೋಗೊದದ ಅಂತ ನಮ್ಮ ದೋಸ್ತರದೆಲ್ಲ ತಾಯಿ ತಂದೆಗಳೆಲ್ಲ ನಮ್ಮ ಮನೆಗೆ ಬಿಡ್ಲಕ್ಕೆ ಬಂದಿದ್ರು ಮನೆಗ್ ಬಿಡೋಕ್ ಬರೋಣ ಎಲ್ಲ ನಮ್ಮ ಮಮ್ಮಿ ನಮ್ಮ ತಾಯಿ ತಂದೆ ಅವರೆಲ್ಲ ಚಲೋ ಊಟ ಅದು ಕಟ್ಕೋಟ್ಟಿದ್ರು ನಮಗೆಲ್ಲಾ ಚಲೋ ನಡೆಸಿರಿ ಗಾಡಿ ಸಾವ್ಕಾಶ ಹೋಗಿ ಬರೋನಿ ಅಂತೆಲ್ಲಅಂದ್ರು ನಮಗೆ ನಿಮ್ಮದು ಬ್ಯಾರೋರ್ಲಿನ ಗಾಡಿ ತಗೊಂಡಿರಿ ಸಾವ್ಕಾಶ್ ನಡೆಸಿರಿ ನಿಮ್ಮ ಗಾಡಿ ಅಲ್ಲ ಇದು ಏನ್ರೆ ತಂದರೆ ಯಾರು ಜಿಮ್ಮೆದಾರಿ ಇರ್ತಾರ ಅಂದರು ಆಯಿತು ಹೋದೇವು ಮೂರುಕ್ಕೆ ಶುರು ಮಾಡ್ದೆವು ರೋಡ್ ಟ್ರಿಪ್ ಭಾಳ್ ಚಲೋ ಐತ್ ನಮ್ಮದು ನಾವು ಹೋಗಿದ್ದೆವು ರ ಕೇರಳನಾಗ ರಾಮೇಶ್ವರಮ್ ತಮಿಳುನಾಡು ಎಲ್ಲ ತಿಳ್ಕ ತಿರ್ಗ್ಯಾಡಿ ಬಂದೆವು ಭಾಳ್ ಚಲೋ ಇತ್ತು ನಮ್ಮದು ಟ್ರಿಪ್ಪ